ಇಂದಿನ ಯುವ ಜನಾಂಗದಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬಾ ಇದೆ ಅಂದರೆ ಈಗ ಶೇಕಡವಾರು ನೂರರಲ್ಲಿ ತೊಂಬತ್ತರಷ್ಟು ನಿರುದ್ಯೋಗ ಸಮಸ್ಯೆ ಇದೆ ಈಗ ವಿದ್ಯಾರ್ಥಿಗಳೆಲ್ಲ ಪದವಿ ಮುಗಿಸಿ ಮೂರು ವರ್ಷ ಪದವಿ ಮಾಡಿ ಆಮೇಲೆ ಅದರ ನಂತರ ಒಂದು ವರ್ಷ ತಮ್ಮ ಕಾಲವನ್ನು ಕೆಲಸ ಹುಡುಕಲಿಕ್ಕೆ ಉದ್ಯೋಗ ಹುಡುಕಲಿಕ್ಕೆ ವೇಸ್ಟ್ ಮಾಡ್ತಿದ್ದಾರೆ ಒಂದು ವರ್ಷ ಹುಡುಕಿದರು ಕೆಲಸ ಸಿಗಲ್ಲ ಕೆಲಸ ಸಿಕ್ಕಿದರು ಇಷ್ಟು ಹಣ ಕೊಡಿ ಅಷ್ಟು ಹಣ ಕೊಡಿ ಒಂದು ಲಕ್ಷ ಕೊಡಿ ಎರಡು ಲಕ್ಷ ಕೊಡಿ ನಿಮ್ಮದು ಒರ್ಜಿನಲ್ ಸರ್ಟಿಫಿಕೇಟ್ ಇಡಿ ಆ ಥರ ಎಲ್ಲ ಇದೆ ಇದರಿಂದಾಗಿ ವಿದ್ಯಾರ್ಥಿಗಳು ತುಂಬ ನಿರುದ್ಯೋಗ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಮತ್ತೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಈಗ ತುಂಬಾ ಕ್ಷೇತ್ರದಲ್ಲಿ ಬೇಕಾಗಿದೆ ಜನ ಉದ್ಯೋಗಗಳು ತುಂಬಾ ಕ್ಷೇತ್ರಗಳಲ್ಲಿ ಸೃಷ್ಟಿಯಾಗಬೇಕಾಗಿದೆ ಯಾವುದೆಂದರೆ ಒಂದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಯಾಕೆಂದ್ರೆ ನಾನೊಂದು ಉದಾಹರಣೆ ಕೊಡ್ತೇನೆ ಉದಾಹರಣೆ ಯಾವುದಂದ್ರೆ ನಾನು ಇತ್ತೀಚಿಗೆ ಒಂದು ನಮ್ಮ ನಮ್ಮದೇ ಊರಿನಲ್ಲಿ ಒಂದು ಬ್ಯಾಂಕಿಗೆ ಹೋಗಿದ್ದೆ ಅದು ಬ್ಯಾಂಕ್ ಹೆಸರು ಹೇಳಲ್ಲ ಆದರು ಒಂದು ಬ್ಯಾಂಕಿಂಗೆ ಹೋಗಿದ್ದೆ ಅಲ್ಲಿ ಒಂದು ನಾಲ್ಕು ಜನ ಮಾತ್ರ ಕೆಲಸಗಿದ್ದಾರೆ ಒಬ್ಬರು ಮ್ಯಾನೇಜರು ಒಬ್ಬರು ಸೆಕ್ಯೂರಿಟಿ ಆಮೇಲೆ ಇಬ್ಬರು ಕ್ಲೆರಿಕಲ್ ವರ್ಕ್ ಮಾಡುವರು ಅಷ್ಟೆ ಜನ ಆದರೆ ಅಲ್ಲಿ ಜನ ಬರುವ ಗ್ರಾಹಕರಿದ್ದಾರೆಲ್ಲ ಅವರು ತುಂಬ ಜನ ಇದ್ದಾರೆ ಅವರಿಗೆ ಅಷ್ಟು ನಾಲ್ಕು ಎರಡು ಜನ ಕ್ಲರಿಕಲ್ ವರ್ಕರ್ಸ್ ಸೇರಿ ಏನಿದ್ದಾರೆ ಅವರಿಗೆ ಇಷ್ಟು ಜನರನ್ನು ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಅಲ್ಲಿ ನಮಗೆ ಕಾಣ್ತದೆ ಅಲ್ಲಿ ಅವರು ಆ ಬ್ಯಾಂಕಿಗೆ ಜನ ಬೇಕು ಕೆಲಸಕ್ಕೆ ಆದರೆ ಜನ ತಗೊಳ್ತಾ ಇಲ್ಲ ಅಲ್ಲಿ ಇದ್ದವರು ಅಷ್ಟೆ ನಮ್ಮ ರಾಜ್ಯದವರಲ್ಲ ಎಲ್ಲಿಯೋ ಬೇರೆ ರಾಜ್ಯದವರು ಬಂದು ನಮ್ಮ ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಅದರ ಬದಲು ನಮ್ಮಲ್ಲಿ ಎಷ್ಟೋ ಜನ ಪದವಿಯಾದವರಿದ್ದಾರೆ ಬಿ ಕಾಂ ಆದವರಿದ್ದಾರೆ ಎಮ್ ಕಾಂ ಆದವರಿದ್ದಾರೆ ಅವರಿಗೆ ಕೊಡ್ಬೋದಲ್ಲ ಅಷ್ಟು ಅದು ಸಹ ನಾವು ಬ್ಯಾಂಕಿಂಗೀಗ ಪಾಪ ವಿದ್ಯಾರ್ಥಿಗಳು ಒಂದು ಬ್ಯಾಂಕಿಂಗ್ ಎಕ್ಸಾಮ್ ಬರೀಬೇಕಾದರೆ ಎಷ್ಟು ಒಂದು ಕಷ್ಟ ಅನುಭವಿಸ್ತಾರೆ ಒಮ್ಮೆ ಎಕ್ಸಾಮ್ ಅಟೆಂಡ್ ಮಾಡಬೇಕು ಎಕ್ಸಾಮ್ ಆದಮೇಲೆ ಇನ್ನೊಂದು ಇಂಟರ್ವ್ಯೂ ಇರ್ತದೆ ಅದು ಇಂಟರ್ವ್ಯೂ ಸಹ ನಮ್ಮದೆ ಊರಲ್ಲಿರಲ್ಲ ಎಲ್ಲಿಯೋ ಬೇರೆ ಬೆಂಗ್ಳೂರಿಗ ಮೈಸೂರಿಗ ಬೇರೆ ಕಡೆ ಹೋಗಿ ಇಂಟರ್ವ್ಯೂ ತಗೋಬೇಕು ಅದು ಇಂಟರ್ವ್ಯೂ ಅಲ್ಲಿ ಸಹ ತುಂಬ ಬೇ ಬೇರೆ ಬೇರೆ ಕಷ್ಟ ಕಷ್ಟದ ಕ್ವಶನ್ಸ್ ಎಲ್ಲ ಕೇಳ್ತಾರೆ ಅದರಲ್ಲಿ ಪಾಸ್ ಆಗಲಿಕ್ಕೆ ತುಂಬ ಕಷ್ಟ ಅದು ವಿದ್ಯಾರ್ಥಿಗಳು ಎಷ್ಟು ಸಮಸ್ಯೆಯನ್ನೆಲ್ಲ ಅನುಭವಿಸ್ತಿದ್ದಾರೆ ಈ ಥರ ಎಲ್ಲ ಬೇರೆ ಬೇರೆ ರಾಜ್ಯದವರನ್ನು ತಂದು ಇಲ್ಲಿ ಹಾಕೋ ಬದಲು ನಮ್ಮ ಊರಿನವರೆ ನಮ್ಮ ರಾಜ್ಯದ ವಿದ್ಯಾರ್ಥಿ ಎಷ್ಟೋ ವಿದ್ಯಾರ್ಥಿಗಳು ಎಷ್ಟೋ ಜನರು ನಿರುದ್ಯೋಗ ಸಮಸ್ಯೆಯಿಂದ ಬಳುತ್ತಿದ್ದಾರೆ ಅವರಿಗೆ ಈ ಉದ್ಯೋಗವನ್ನ ಅವರಿಗೆ ಕೊಡ್ಬೋದಲ್ಲ ಇದಕ್ಕೆ ಸರ್ಕಾರ ಬೇರೆ ರೀತಿಯ ಯೋಜನೆಗಳನ್ನೆಲ್ಲ ಕೈಗೊಳ್ಳಬೇಕು ಅಂದರೆ ತಿಂಗಳಿಗೊಮ್ಮೆ ಎಲ್ಲಿ ಆದರು ಉದ್ಯೋಗ ಮೇಳವನ್ನು ಮಾಡೋದು ಆ ಉದ್ಯೋಗಮೇಳ ಮಾಡಿ ಅಲ್ಲಿ ಬೇರೆ ಬೇರೆ ಕಂಪನಿಯ ಬಿ ಪಿ ಒ ಕಂಪೆನಿ ಐ ಟಿ ಕಂಪೆನಿಗಳಿಗೆಲ್ಲ ಕಾಲ್ ಮಾಡಿ ಹೇಳಿ ಹೇಳೋದು ಅವರನ್ನಲ್ಲಿ ಕಳಿಸಿ ಕಟ್ಟಿಸಿ ಎಲ್ಲರನ್ನೆಲ್ಲ ಒಟ್ಟುಗೂಡಿಸಿ ಒಂದು ಉದ್ಯೋಗ ಮೇಳ ಮಾಡೋದು ಆ ಉದ್ಯೋಗ ಮೇಳ ಇದು ಸರ್ಕಾರದ ತ್ರೂಯಿಂದನೇ ಆಗಬೇಕು ಇದನ್ನೊಂದು ತಿಂಗಳಿಗೊಮ್ಮೆ ಮಾಡಿದರೆ ಸ್ವಲ್ಪ ಆದರು ನಿರುದ್ಯೋಗ ಸಮಸ್ಯೆ ಕಮ್ಮಿ ಆಗ್ಬೋದು ನನ್ನ ಪ್ರಕಾರ ಅದರಲ್ಲೂ ಬ್ಯಾಂಕಿಂಗ್ ಕ್ಷೇತ್ರದಲ್ಲಂತು ತುಂಬ ಇದು ಸೊ ಅದನ್ನು ಸಹ ನಾವು ಈ ಸಮಸ್ಯೆಯನ್ನ ಕಮ್ಮಿ ಮಾಡಲಿಕ್ಕೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಬಿ ಕಾಮ್ ಆದವರನ್ನು ಎಮ್ ಕಾಮ್ ಆದವರನ್ನೆಲ್ಲ ನಾವೇ ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಯೋಜನೆಯನ್ನು ಜಾರಿಗೊಳಿಸಿ ಅಲ್ಲಿ ಸಹ ನಿರುದ್ಯೋಗ ಸಮಸ್ಯೆಯನ್ನು ಕಮ್ಮಿ ಮಾಡಲಿಕ್ಕೆ ಆಗ್ತದೆ